ಹಲೋ ಹಾಂ ನಮ್ಮದು ಶಕ್ತಿ ಸ್ಟೇಷ್ನರಿ ಇದೆಯಲ್ಲ ಇಲ್ಲಿ ಹೇಳಿ ಸರ್ ನಿಮಗೆ ನಿಮ್ಗೆ ಯಾವ ಐಟಮ್ಸ್ ಬೇಕು ಅಂತ ಹೇಳಿದ್ರೆ ನಾನು ತೆಗ್ದು ಇಡ್ತೀನಿ ಯಾಕಂದರೆ ಇವಾಗ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಶಾಪು ಅದಿಕ್ಕಿಂತ ಮುಂಚೆ ಬಂದಿದ್ದರೆ ಆಗ್ತಿತ್ತು ಇಲ್ಲ ಅಂತಂದರೆ ಪಕ್ಕದಲ್ಲಿ ಶಾಪಲ್ಲಿ ಕೊಟ್ಟು ಹೋಗಿರ್ತಿನಿ ನೀವು ಬಂದು ಕಲೆಕ್ಟ್ ಮಾಡಿಕೊಳ್ತಿರಾ ಹಾಂ ಹಾಂ ಜಾಮೆಟ್ರಿ ಯಾವುದು ಬೇಕಾಗಿತ್ತು ಕ್ಯಾಮ್ಲಿನ್ ಇದೆ ಕ್ಯಾಮಲ್ ಇದೇನಾ ಕ್ಯಾಮಲ್ ಇರಲಿನಾ ಅದು ಹಾಂ ಹಾಂ

ಹಾಂ ಅಪ್ಸರಾ ಆದರೆ ಹೋಗುತ್ತ ಓಕೆ ಅಲ್ಲವಾ ಓಕೆ ಓಕೆ ಇದು ಜಾಮೆಟ್ರಿ ಬಾಕ್ಸ್ ಬಂದು ನೈನ್ಟಿ ರುಪೀಸ್ ಆಗುತ್ತೆ ಸರ್ ಪೆನ್ಸಿಲ್ಲು ಓಕೆ ಸರ್ ಹಾಂ ನಿಮ್ಗೆ ಏನ್ಬೇಕು ಹೇಳಿ ಜಾಮಿಟ್ರಿ ಬಾಕ್ಸ್ ಬೇಕು ಪೆನ್ಸಿಲ್ಲು ಎರೈಸರು ಶಾರ್ಪ್ನರು ಸ್ಕೇಲು ಮತ್ತೆ ಏ ಫೋರ್ ಶೀಟ್ಸ್ ಅಲ್ಲವಾ ಏ ಫೋರ್ ಶೀಟ್ಸ್ ಒಂದು ಬಂಡಲ್ ಇಟ್ಟುಬಿಡ್ಲಾ ಓಕೆ ಓಕೆ ನೀವು ಬರಂಗೆ ಇದ್ದರೆ ಒಂದು ಐದು ಐದುವರೆಗೆಲ್ಲ ಬಂದ್ಬಿಡಿ ಸರ್ ಇಲ್ಲಂದರೆ ಆರು ಗಂಟೆಗೆಲ್ಲ ಕ್ಲೋಸ್ ಮಾಡ್ತಿವಿ ನಾವು ಶಾಪನ್ನ ಇಲ್ಲಂತಂದರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ತೆಗಿತಿವಿ ಸರ್ ಓಕೆ ಓಕೆ ನಾನು ತೆಗೆದಿಟ್ಟು ಬಿಲ್ ಮಾಡಿಸಿ ಮಾಡಿ ಇಟ್ಟಿರ್ತೀನಿ ಸರ್ ನಾಳೆ ನಮ್ಮ ವರ್ಕರ್ ಇರ್ತಾರೆ ನಾನು ಇರೋದಿಲ್ಲ ಅವ್ರ ಕಡೆ ಬಿಲೆಲ್ಲ ಮಾಡಿಸಿ ಕೊಟ್ಟಿರ್ತೀನಿ ಓಕೆ ಓಕೆ ಓಕೆ ಸರ್ ಬೆಳಿಗ್ಗೆ ಅಂದರೆ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಆಮೇಲೆ ಬನ್ನಿ ಓಕೆ ಸರ್ ಓಕೆ ಅಷ್ಟು ಮಾಡಿ ಸರ್ ಓಕೆ ಓಕೆ ಓಕೆ ಓಕೆ